ನಾವು ನಮ್ಮ ತೋಟದಲ್ಲಿ ನಿರ್ವಹಣೆಯಲ್ಲಿ ಯಾವ ರೀತಿ ತೊಂದರೆಗಳನ್ನು ಎದುರಿಸುತ್ತೀವಿ ಅಂದರೆ ಇಷ್ಟ ಹೊಲದಲ್ಲಿ ಬೀಜ ಹೊರೋಕ್ಕ ಸ್ಟಾರ್ಟ್ ಮಾಡ್ದಾಗಿನಿಂದ ಬೀಜ ಹೊರ್ದೆ ಬೀಜ ಹೊರ್ದಾದ್ಮೇಲೆ ಬೆಳೆ ಬರಬೇಕಲ್ಲ ಬೆಳೆ ಬರೋದಕ್ಕೆ ಬೆಳೆಯಲ್ಲಿ ಫಸ್ಟು ಕಸ ಬರುತ್ತೆ ಕಸದಿಂದ ಕೀಟ ನಾಶಕಗಳು ಬೆಳೆ ಮೇಲೆ ಆಮೇಲೆ ಕೀಟ ಕೀಟ ನಾಶಕಗಳಿಗೆ ಔಷಧಿಯನ್ನು ಹೊಡಿತೇವೆ ಅಂದರೆ ಎಣ್ಣೆ ಹೊಡಿತೀವಿ ಅಂತ ಹೇಳತ್ತೀವಲ್ಲ ಆ ಥರ ಎಣ್ಣೆ ಹೊಡಿತೀವಿ ಎಣ್ಣೆ ಹೊಡ್ದಾದ್ಮೇಲೆ ಒಂದು ವಾರದ್ಲಲಿ ಕಡಿಮೆ ಆತು ಸರಿ ಕಡಿಮೆ ಆಗ್ಲಿಲ್ಲಂದರೆ ಮತ್ತೊಂದು ಸಲ ಹೊಡಿತೀವಿ ಅವಾಗ ಒಂದು ಸ್ವಲ್ಪ ಬೆಳೆಗಳು ಉತ್ತಮ ಆಗ್ತವ ಅದೇ ರೀತಿ ಗೊಬ್ಬರ ಹಾಕಿ ಬೆಳೆಸ್ತೇವೆ ಕ್ರಿಮಿ ಕೀಟ ನಾಶಕಗಳ ಎಲ್ಲಾ ತೊಂದರೆಗಳಿಂದ ಬರತ್ತಲೇ ಅರ್ಧ ಟೈಮ್ ವೇಸ್ಟಾಗಿರ್ತೈತಿ ಅಂದರೆ ಎಣ್ಣೆ ಹೊಡೆದು ಗೊಬ್ಬರ ಹಾಕಿ ಅವುಗಳನ್ನು ನೀರು ಕಟ್ಟಿ ಕಳೆ ತೆಗ್ದು ಅಂದರ ಕಳೆ ಅಂದರ ಕಸ ಕಸ ಬರುತ್ತೆ ನಾ ಸ್ ಬೆಳೆ ಬಿಟ್ಟು ಬೆಳೆ ಬಿಟ್ಟು ಬೇರೆ ಯಾವ ಕಸ ಬಂದರೂನು ಅದನ್ನ ಕಸ ತೆಗಿತೀವಿ ಕಸ ತೆಗ್ದು ಆದ್ಮೇಲೆ ಗೊಬ್ಬರ ಹಾಕ್ತಿವಿ ಗೊಬ್ಬರ ನೀರು ಬಿಡ್ತೀವಿ ನೀರು ಬಿಟ್ಟಾದ್ಮೇಲೆ ಗೊಬ್ಬರ ಹಾಕ್ತಿವ್ ಗೊಬ್ಬರ ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಬೆಳೆ ಉತ್ತಮ ಬರುತ್ತೆ ಆಮೇಲೆ ಒಂದಾ ನಡೆದ ಅಂದರೆ ನಮ್ಮ ನಮ್ಮ ಎತ್ತರದಿಂದ ಒಂದೆರಡು ಎರಡು ಫೂಟು ಜಾಸ್ತಿ ಬೆಳೆ ಬಂತಂದರ ಮತ್ತೊಂದು ಸಲ ಗೊಬ್ಬರ ಹಾಕಿ ಗೆಳೆ ಹೊಡೆದ್ ಗೆಳೆವಂದರೆ ಎತ್ತಿನಿಂದ ಹೊಡಿತಿವಿ ಹರ್ಗ್ತಿವಿ ಆರಿಗ್ಯಾದ್ಮೇಲೆ ಅದಕ್ಕೆ ಮತ್ತೊಮ್ಮೆ ಪೋಷಕಾಂಶಗಳು ಬೇಕಲ್ಲಾ ಅವ್ಕ ಬೆಳೆಯೋದಕ್ಕೆ ಅದಕ್ಕೆ ಮತ್ತೊಂದು ಸಲ ಗೊಬ್ಬರ ಹಾಕ್ತೀವಿ ಗೊಬ್ಬರ ಹಾಕಿದಾದ್ಮೇಲೆ ಅವಾಗವಾಗ ನೀರು ಕಟ್ಕ್ಯಳ್ತಾ ಇರ್ತೀವಿ ನೀರು ಕಟ್ಕ್ಯಳ್ತಾ ಆಮೇಲಿದಾಗ್ತವೆ ಅದೇ ರೀತಿ ನಮ್ಮ ಮನೆ ಹತ್ರ ತುಂಬ ಸೊಳ್ಳೆಗಳಿವೆ ಏಕಂದರೆ ಸುತ್ತಲೂ ಹೊಲಗಳಿವೆ ಹೊಲ ಗದ್ದೆಗಳಿವೆ ಆ ಹೊಲ ಗದ್ದೆಗಳಲ್ಲಿರುವಂಥ ಕ್ರಿಮಿ ಕೀಟ ನಾಶಕಗಳು ಅದೆ ರೀತಿ ಸೊಳ್ಳೆ ಅಂದರ ಸೊಳ್ಳೆ ಸೊಳ್ಳೆ ಬರ್ತಾವ ಆ ಸೊಳ್ಳೆ ಸಂಬಂಧ ಮತ್ತೆ ಮನೆಯಲ್ಲೆ ಮನೆ ಸುತ್ತ ಮುತ್ತೆಲ್ಲ ಕಸ ಗುಡಿಸಿರ್ತೀವಲ್ಲ ಆ ಕಸವನ್ನು ಆ ಉರಿ ಉರಿ ಅಂತ ಅಂದರ ಮನೆಯಲ್ಲಿ ಮಾಡ್ತೀವಲ್ಲ ಅಡಿಗೆ ಮಾಡೋಕ್ಕೆ ಮಾಡ್ತೀವಲ್ಲ ಉರಿ ಆ ಥರ ಉರಿ ಹಾಕಿ ಅದಕ್ಕೆ ಹಸಿ ಬೇವ್ನ ಸೊಪ್ಪು ಹಾಕ್ತೀವಿ ಹಸಿ ಬೇವ್ನ ತಪ್ಪಲ ಹಸಿ ಬೇವ್ನ ತಪ್ಪಲ ಹಾಕಿ ಆ ಹೊಗಿಗೆ ಆ ಸೊಳ್ಳೆಗಳು ಹೋಕ್ಕವು ಆ ಸೊಳ್ಳೆಗೆ ಹೊಕ್ಕವಲ್ಲ ಅದೇ ಥರ ದಿನ ಪ್ರತಿದಿನಾನು ಹೊಗೆ ಹಾಕಿ ಸೊಳ್ಳೆಗಳನ್ನೆಲ್ಲ ಕಳಿಸ್ತೀವಿ ಮನೆ ಸುತ್ತ ಮುತ್ತನ ಅದೇ ರೀತಿ ಹೊಲದಲ್ಲಿ ಕ್ರಿಮಿ ಕೀಟ ನಾಶಕಗಳನ್ನ ಅದೇ ರೀತಿ ಮನೆ ಮುಂದೆ ಇರುವಂಥ ಸೊಳ್ಳೆಗಳನ್ನೆಲ್ಲ ಬೇವ್ನ ತಪ್ಪಲ ಹಾಕಿ ಸಿಂಪಡನ್ ಮಾಡಿ ಬೇವ್ನ ತಪ್ಪಲದ್ದು ಹೊಗಿ ಹಾಕಿ ಹಾಕಿ ಕಳಿಸ್ತೀವಿ ಮನೆ ಒಳಗೆ ಇರವಿಲ್ಲ ಅವುಕ್ಕು ಹಾಗೆ ಮಾಡ್ತೀವಿ ಆಮೇಲೆ ಮತ್ತು ಹೊಲ್ದಾಗಿರೋ ಕ್ರಿಮಿ ಕೀಟ ನಾಶಕಗಳಿಗೆಲ್ಲ ಎಣ್ಣೆ ಹೊಡಿತೀವಿ ಎಣ್ಣೆ ಹೊಡ್ದು ಹೊಡ್ಯೋದರಿಂದ ಅವು ಹೋಗ್ತವು ನಾವು ಅದೇ ರೀತಿ ಹೊಲದಲ್ಲಿ ಎಲ್ಲ ಕೆಲಸಗಳನ್ನ ಮಾಡಬೇಕು ಬೀಜ ಬೆಳೆ ಬರ್ಬೇಕಂದರ ನಾವು ಬೀಜ ಉರ್ದಾಗಿಂದ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆ ಟೈಮ್ನಿಂದ ಸಂಜೆ ಆರು ಗಂಟೆ ತನಕ ನಾವು ಹೊಲ್ದಲ್ಲಿ ದುಡಿತೀವಿ ಅಂದರ ನಮಗೆ ಯಾ ಹೊಲ್ದಲ್ಲಿ ಏನು ಕ್ರಿಮಿ ಕೀಟ ನಾಶಕಗಳ ಅದಾವನ್ನೋದು ಗೊತ್ತಾಕೈತಿ ಆಗ ಸುಮ್ಮನೆ ನಾವು ಬೀಜಾರಿಂದ ಮನ್ಯಾಗೆ ಕುಂತ್ಕಂತಂದರ ಅಲ್ಲಿರೋದು ಅಲ್ಲಿ ಹಾಳಾಗೋದು ನಮಗೆ ಗೊತ್ತಾಗಲ್ಲ ಆ ಥರ ಆಗೋದಕ್ಕೆ ಹೊಲದಲ್ ಹೋಗಿ ಕೆಲಸ ಮಾಡ್ತಾ ನೋಡ್ತಿರ್ತೀವಿ ಅಂದರ ಅವನ್ನ ಅ ಬೆಳೆಗೆ ಥರ ಹೆಂಗೈತಿ ಅಂತಂದೇಳಿ ನೋಡ್ತಿರ್ತೀವಲ್ಲ ಅವಾಗ ಗೊತ್ತಾಗುತ್ತೆ ಯಾವ ಹುಳ ಅದಾವು ಇದ್ರಾಗೆ ಮೆ ಈಗ ಮೆಕ್ಕೆಜೋಳ ಆಕಿತಂದರ ಮೆಕ್ಕೆಜೋಳದಾಗ ಸುಳ್ಯಾಗ ಒಂದು ಹುಳ ಅಂತ ಬರುತ್ತ ಅದುಕ್ಕ ಬಡ್ಡೆ ಗುಳಿಗೆ ಅನ್ನೋದೊಂದು ಔಷಧ ಐತಿ ಅದು ಅದನ್ ಹಾಕ್ಬೇಕ್ ಅಂದರ ಅದು ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರ ಗೊತ್ತಿಲ್ಲ ನಾವು ಹಾಗೆ ಸುಮ್ಮನೆ ನಮ್ಮ ಆಡುಭಾಷೆಯಲ್ಲಿ ಹೇಳೋದಂದ್ರ ಬಡ್ಡೆ ಗುಳಿಗೆ ಅಂತ ಹೇಳ್ತೀವಿ ಅದನ್ನ ಒಂದು ಸುಳಿ ಅಂದರೆ ಮೆಕ್ಕೆಜೋಳ ಬೆಳೆಯಲ್ಲಿ ಸುಳಿ ಅಂತಂದೇಳಿ ಇರತ್ತಲ್ಲ ಒಂದು ಒಂದು ಫೂಟು ಜಾಸ್ತಿ ಮೇಲೆ ಬಂದರೆ ಸಹಿತ ಅದು ಭೂಮಿ ಬಿಟ್ಟು ಒಂದು ಪೋಟುವ ಮೇಲೆ ಬಂದಿರುವಂಥ ಬೆಳೆಯಲ್ಲಿ ಸುಳಿ ಮೆಕ್ಕೆಜೋಳದ ಸುಳಿ ಇರಲಿ ಅದನ್ನ ಹೆಕ್ಕಂತ ಹೋಕ್ಕಿವಿ ಅದು ಗೊಬ್ರದ ಥರಾನೇ ಇರುತ್ತೆ ಆದರೆ ಅದು ಬಡ್ಡೆ ಬಡ್ಡೆ ಗೊಬ್ಬರ ಬಡ್ಡೆ ಗುಳಿಗಿ ಈ ಥರ ಎಲ್ಲ ಕರಿತೀವಿ ಅಂಥದು ಹಾಕ್ತೀವ್ರಿ ಅದನ್ನ ಹಾಕಿದಾದ್ಮೇಲೆ ಮತ್ತೊಂದು ಸಲ್ಪ ಬೆಳೆ ಉತ್ತಮ ಆಕ್ಕಾವು ಮತ್ತೆ ಬೆಳೆತಾ ಬೆಳೆತಾ ಆಗ ಎಲ್ಲಾ ಸೊಳ್ಳೇನ ಮೆಕ್ಕೆಜೋಳಕ್ಕೆ ಇದಾಗಲ್ಲ ಆದರ ಕ್ರಿಮಿ ಕೀಟ ನಾಶಕಗಳಂತೂ ಜಾಸ್ತಿ ಇದ್ದೇ ಇರುತ್ತೆ ಅದೇ ರೀತಿ ತೊಗರಿ ಬೇಳೆ ಆಗಿರ್ಬೋದು ಅಲ್ಸಂದಿ ಅಂತ ಬರುತ್ತೆ ಅಲ್ಸಂದಿ ಬೆಳೆಯಾಗಿರ್ಬೋದು ಯಾವ ಬೆಳೆ ಹಾಕಿದ್ರುನು ಕ್ರಿಮಿ ಕೀಟ ನಾಶಕಗಳ ತೊಂದರೆ ಅಂತು ಜಾಸ್ತಿನೇ ಇದೆ ಎಲ್ಲ ಬೆಳೆಗುನು ಎಣ್ಣೆ ಹೊಡಿಲೇಬೇಕು ಎಣ್ಣೆ ಅಂದರೆ ಕ್ರಿಮಿ ಕೀಶ ನಾಶಕಗಳಿಗೆಲ್ಲ ಔಷಧ ಬೇಕೇ ಬೇಕು ಹೊಲ್ದಾಗ್ ಬೀಜ ಉರಿದ್ವಂದ್ರ ನಾವು ಔಷಧ ರೆಡಿ ಇಟ್ಕೊಬೇಕು ಔಷಧ ರೆಡಿ ಇಟ್ಕೊಂಡು ಅವುಕ್ಕೆ ಯಾವ ಹುಳ ಅದಾವನ್ನೋದು ಒಂದು ಸಲ್ಪ ಹೊಲ್ದಾಗ ನೋಡ್ಯಾದ್ಮೇಲೆ ಎಣ್ಣೆ ಹೊಡಿಬೇಕು ಎಣ್ಣೆ ಹೊಡ್ದ್ರೆ ಒಂದು ಸಲ್ಪ ಗುಣ ಆಕಾವು ಏನಾರ ಇಟ್ಟು ಬೀಜ ಉರ್ಶಿದಕ್ಕೂ ಬೆಳೆಗುನು ಬೆಳೆ ಮಾಡಿದುಕ್ಕುನು ಇಟ್ಟು ಏನಾರ ಲಾಭ ಕಾಣ್ತೀ ಅದನ್ನ ಸುಮ್ಮನೆ ಆ ಹುಳುಗಳ ಇದಕ್ಕೆ ಬಿಟ್ಟು ಬಿಡ್ತಂದರ ನಾವು ಏನು ಕಾಣಂಗಿಲ್ಲ ನಮಗೆ ಏನು ಸಿಗಂಗಿಲ್ಲ ಹಾಗಾಗಿ ಬೆಳೆಗಳ ಮೇಲೆ ಭಾಳ ಗಮನ ಕೊಟ್ಟು ನೋಡ್ತಾ ಇರ್ತೀವಿ ಆವಾಗವಾಗ ಇದುಕ್ಕೆ ಯಾವ ಗೊಬ್ಬರ ಹಾಕ್ಬೇಕು ಯಾವ ಎಣ್ಣೆ ಹೊಡಿಬೇಕು ಯಾವ ಹುಳ ಐತಿ ಇದುಕ್ಕ ಅಂತಂದಿ ಐಬ್ರಿಡ್ ಜೋಳ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಸಜ್ಜಿ ಸಜ್ಜಿಯಾಗಿರ್ಬೋದು ಸಜ್ಜಿಗೇನು ಹುಳ ಬರ್ತಾವು ಆಮೇಲೆ ಅತ್ತಿ ಹೊರ್ತೀವಿ ಅತ್ತಿಗೇನು ಎಣ್ಣೆ ಹೊಡಿಬೇಕು ನಮ್ಮಲ್ಲಿ ಬೆಳೆ ನಾವು ರೈತರು ರೈತರಲ್ಲಿ ಬೆಳೆ ಬೆಳೆಗಳು ಇಲ್ಲಿ ಜಾಸ್ತಿ ನಮ್ಮ ಏರಿಯಾದಲ್ಲಿ ಬೆಳೆಯೋದಂದರ ಮೆಕ್ಕೆಜೋಳ ಸಜ್ಜಿ ತೊಗರಿ ಅತ್ತಿ ನೆವಣಿ ಉಳ್ಳಾಗಡ್ಲಿ ಶೇಂಗಾ ಮೆಣಸಿನ ಗಿಡ ಹಾಕ್ತಿವ್ ಮೆಣಸಿನ ಗಿಡ ಉಳ್ಳಾಗಡ್ಡಿ ಎಲ್ಲ ತರಕಾರಿ ಬೆಳೆಗಳನ್ನು ಬೆಳಿತೀವಿ ಯಾವ ಬೆಳೆ ಬೆಳೆದರೂನು ಕ್ರಿಮಿ ಕೀಟ ನಾಶಕಗಳ ಹುಳಗಳೇನೆ ಜಾಸ್ತಿ ಎಲ್ಲ ಬೆಳೆಗೂನು ಹುಳ ಇರ್ತಾವು ಹಂಗಾಗ್ ಎಲ್ಲ ಬೆಳೆಗೂ ನಾವು ಯಾವ ಬೆಳೆ ಬೆಳಿತೀವಂದರೂನು ಎಲ್ಲ ಬೆಳೆಗುನು ನಾವು ಎಣ್ಣೆ ಹೊಡಿಲೇಬೇಕ್ ಎಣ್ಣೆ ಹೊಡಿಲಿಲ್ಲಂದರ ನಮಗ ಏನು ದೊರಕಂಗಿಲ್ಲ ಹಂಗಾಗ್ ಯಾವುದೇ ಬೆಳೆ ಬೆಳೀಲಿ ನಾವು ಅಲ್ಸಂದೆ ಬೆಳೀಲಿ ಉದ್ದು ಮೆ ಮೆಣ್ಸಿನ ಗಿಡ ಉಳ್ಳಾಗಡ್ಡಿ ಟೊಮೇಟ ಗಿಡ ಟೊಮೇಟ ಹಾಕಿತಂದ್ರ ಟೊಮೇಟ ಗಿಡ ಚೌಳಿ ಬೆಂಡಿ ಹೀರಿಬಳ್ಳಿ ಸೌತಿಬಳ್ಳಿ ಎಲ್ಲಾ ಥರದ ತರಕಾರಿಗಳನ್ನು ಬೆಳಿತೀವಿ ಮತ್ತು ಇದು ದವಸ ಧಾನ್ಯಗಳನ್ನು ಬೆಳಿತೀವಿ ಎಲ್ಲ ಬೆಳೆಗಿನು ಎಣ್ಣೆ ಹೊಡಿಲೇಬೇಕ್ ಎಣ್ಣೆ ಹೊಡಿಲಾರ್ದ್ ಬೆಳೆ ಯಾವುದು ಇಲ್ಲ ಇಲ್ಲ ಯಾವ ಬೆಳೆಗಿನ ಇವತ್ತು ಹುಳ ಇಲ್ಲಪ್ಪ ಅನ್ನಂಗೆ ಇಲ್ಲ ಎಲ್ಲಾ ಬೆಳೆಗಿನು ಹುಳ ಇವಾಗಿನ ಆವಾಗೆಲ್ಲ ಅಂತಿದ್ರ ನಾವು ಸಣ್ಣವರಿದ್ದಾಗೆಲ್ಲ ಮೆಕ್ಕೆಜೋಳಾಕ್ಕ ಹುಳ ಬೀಳಾಂಗಿಲ್ಲ ಮೆಕ್ಕೆಜೋಳ ರೋಗಿಲ್ಲದ ಬೆಳೆ ಅಂದರೆ ಮೆಕ್ಕೆಜೋಳಾನ ಅದಕ್ಕಾರೆ ಎಣ್ಣೆ ಹೊಡಿಯಂಗಿಲ್ಲ ಏನಿಲ್ಲ ಅಂತಿದ್ರ ಆದ್ರ ಇವಾಗ ನಾವು ನೋಡ್ತಾ ಇದ್ದೀವಿ ಮೆಕ್ಕೆಜೋಳ ಉರಿದ ತಕ್ಷಣ ಹುಳ ಇರ್ತಾವು ಅದಕ್ಕ ಪಸ್ಟ್ ನಾವು ಗೊಬ್ಬರ ಹಾಕಿ ಎಣ್ಣೆ ಹೊಡಿತಂದ್ರನ ಒಂದು ಸಲ್ಪ ಇಲ್ಲಂತಂದರ ಅಲ್ಲೇ ಬೆಳೇನ ನಾಶ ಆಗಿ ಹೋಕ್ಕೈತಿ ಅದು ಅದನ್ನ ಒಂದು ಸಲ್ಪ ಹುಳ ನಾವು ಸರ್ಯಾಗಿ ಬಿಡ್ತಂದರ ಅಂದರ ನಾವು ಏ ಇರ್ಲಿ ಬಿಡೋ ಅದು ಒಂದು ಎರಡು ಹುಳ ಅದಾವು ಒಂದು ಎರಡು ಅದಾವು ನಾವು ಸರ್ಯಾಗಿ ಬಿಡ್ತೆ ಅಂದರ ನಮ್ಮ ಮೈಮ್ಯಾಗ ಅದ ಅಂದರ ನಮ್ಮ ಮೈಮ್ಯಾಗಂದರೆ ಆ ಬೆಳೆ ನಾಶ ಆಗ್ಬಿಡ್ತೈತಿ ಅದು ಒಂದರಿಂದ ಒಂದಕ್ಕ ಹಬ್ಬಿಕ್ಯಂತ ಹೋಗುತ್ತೆ ಇವಾಗ ಒಂದು ನಾಲ್ಕು ಗಿಡಕ್ಕೆ ಇಲ್ಲೈತಂದರ ಮತ್ತೊಂದು ನಾಲ್ಕು ದಿನ ಬಿಟ್ಟು ಬಂತು ನೋಡಿತಂದ್ರ ಹೊಲಕ್ಕೆಲ್ಲ ಅಬ್ಬಿಟ್ರಿತೈತೆ ಅಂತ ಬ ಹುಳಗಳನ್ನು ಇವಾಗದಾವು ಹಂಗಾಗಿ ಆ ಬೆಳೆ ಬೆಳೆಯಕ್ಕನ ನಮ್ಗ ಹುಳದ್ ಭಾಳ ತೊಂದರೆ ಐತಿ ಹುಳಕ್ಕ ನಾವು ಬೆಳೆ ಬೀಜ ಊರ್ತು ಅಂದ್ರ ನಾವು ಮನೆಯಲ್ಲಿ ಎಣ್ಣೆ ತಂದಿಟ್ಕಂಬಿಡೋದ ಆ ಲೆಕ್ಕ ಆಗೈತಿ ಇವಾಗಿನ ಕಾಲ್ದಲ್ಲಿ ಮಾತ್ರ ಆವಾಗೆಲ್ಲ ಯಾವುದಕ್ಕೂ ಎಣ್ಣೆ ಹೊಡಿತಿದ್ದಿಲ್ಲ ಏನಿಲ್ಲ ತಿಪ್ಪಿ ಗೊಬ್ಬರ ಹಾಕ್ತಿದ್ರು ವ್ಯವಸಾಯ ಮಾಡೋರಿಗೆಲ್ಲ ಆವಾಗಿನ ಇದರಲ್ಲಿ ಇದು ಇತ್ತು ಆದರೆ ಇವಾಗ ನಾವೇ ಸುಮ್ಮನೆ ಗಾಡಿ ತಗಂಡೋಗಿ ಯಾರ್ಗಾದು ಬಿತ್ತದು ಬರದು ಉಟ್ಟಿದ ತಕ್ಷಣಾನ ಹುಳ ಆ ಥರ ಬೆಳೆಯಲೆಲ್ಲ ಎಲ್ಲಾ ಬೆಳೆಯಲ್ಲಿ ಹುಳ ಈಗ ಯಾವ ಬೆಳೆಗೂನು ಹುಳ ಇಲ್ಲ ಯಾವ ಬೆಳೆಗಿನು ರೋಗಿಲ್ಲ ಅನ್ನಂಗಿಲ್ಲ ಯಾವ ಬೆಳೆ ಬೆಳಿತಂದರೂನು ಬೆಳಿಕ್ಕಿಂತ ಮೊದಲ ಹುಳ ಇರ್ತಾವು ಹುಳದ್ ಜೊತೆಗೆ ಬೆಳೆ ಬರ್ತಂದರ ಅಂದರ ನಾವು ಬೀಜ ಯಾವುದೇ ಬೀಜ ಆಗಿರ್ಬೋದು ಅಗಿತಂದಚ್ಚಿದ ಆಗಿರ್ಬೋದು ಅದ್ರ ಜೊತೆಗಿನ್ನು ಅದಕ್ಕಿಂತ ಹೆಚ್ಚಾಗಿ ಕಸ ಬಂದಿರ್ತೈತಿ ನಾವು ಕಸ ತೆಗಿಬೇಕು ಕಸ ತೆಗಿಲಿಲ್ಲಾರ ಕಸದಾಗೆ ಇರ್ತಾವ್ ಹುಳ ಸೊಳ್ಳೆಗಳೆಲ್ಲ ಕಸದಲ್ಲೆ ಇರ್ತಾವು ಹಂಗಾಗಿ ನಾವು ಕಸ ಮೇನ್ ತೆಗಿಲೇಬೇಕು ಕಸ ತೆಗಿತಂದರನ ಬೆಳೆ ಒಂದು ಸಲ್ಪ ಉತ್ತಮವಾಗಿ ಬರುತ್ತೆ